ಏನಾಯ್ತುರಿ ಕಾಲೇಜಿಗೆ ಹೋಗಿದ್ದೆವು ಕಾಲೇಜಿಲೆ ಹೋಗಿ ಬಂದಿದ್ದೆವು ಏನು ಹಸು ತೋಲು ಭಯಂಕರಲ್ಲತಿದ್ದು ನಮಗೆ ಭಯಂಕರಿಟ್ಟು ಭಯಂಕರವು ಕೇಳಬೇಡ್ರಿ ಟ ಕಾಲೇಜ್ದಾಗ್ ಭಿ ಊಟ ನಸೀಬಾಗಿಲ್ಲ ನಮ್ಗೆ ನಾವು ಪ ನಮ್ಮ ದೋಸ್ತರೆಲ್ಲ ಟಿಫಿನೆಲ್ಲ ಕಸ್ಕೊಂಡು ಉಂಡಿದ್ದು ಕಾಲೇಜಲ್ಲಿದ್ ಹಿಂಗ್ ಬಂದೆವು ಪಾಂಚಕ್ ಮನಿಗೆ ಪಾಂಚಕ್ಕೆ ಬರದು ಏನು ಮಾಡ್ಯಾರಪ್ಪ ಅಂತ ನೋಡಿದೆವು ಮನ್ಯಾಗ ಭಿ ಅಡಿಗಿ ಏನು ಭಿ ಇಲ್ಲ ಏನು ಮಾಡ್ಯಾರೀ ಅಂತಂದು ನೋಡಿದರೆ ಮಾಡ್ಕೊಂತಿಂಬಂದು ಮನಸಿಲ್ಲ ಏನಿಲ್ಲ ನೋಡರ್ರಪ್ಪ ಒಂದು ಸ್ವೀಗಿದಾಗ ಆರ್ಡರ್ ಹೊಡ್ದೇಕಾರ ಒಂದು ಪಂದ್ರಾ ಮಿನಿಟ್ದಾಗ ಬರ್ತದ ಏತನ ಫ್ರೆಶ್ ಆಗರಿ ಅಂತಂದು ಪ್ಲಾನ್ ಮಾಡಿ ಮಾಡಿ ಹಾಕ್ದವ್ ಆರ್ಡರು ಆಯ್ತೀಗ ತಂದು ಕೊಡ್ತಾನ ಅವ ಅಂತಂದು ಅವ ತಂದು ಕೊಡ್ತಾವಂತಂದು ಹೀಗೇ ನೋಡರಿ ಏನು ಮಾಡರಿ ಏನು ಮಾಡರಿ ಅಂತಂದು ಇಲ್ಲಿ ನಮ್ಮ ಮನಿಬಲಿ ಭಾರಿ ಬಿರ್ಯಾನಿ ಸಿಗ್ತದೆರಿ ಆ ಬಿರ್ಯಾನಿ ಆರ್ಡರ್ ಮಾಡ್ಯಾಕ್ದೆವು ತಂದು ಕೊಡ್ತಾನಪ್ಪ ಅಂತಂದರೆ ಅದಕ್ಕೆ ಥರ್ಟಿ ಮಿನಿಟ್ಸ್ ಅಂತ ತೋರ್ಸ್ತುರಿ ಥರ್ಟಿ ಮಿನಿಟ್ಸ್ ಅಂತೋರಿಸ್ತು ಈಗ ಬರ್ತದ ಈಗ ಬರ್ತದ ಅಂತ ಸುಕೂನ್ ಹೋಗಿ ಫ್ರೆಶ್ ಎಲ್ಲ ಆಗಿ ಬಂದೇವು ನೋಡಾತೆವು ಥರ್ಟಿ ಮಿನಿಟ್ಸ್ ಆಯಿತು ಥರ್ಟಿ ಮಿನಿಟ್ಸ್ ಹೋಗಿ ಇನ್ನೊಂದು ಥರ್ಟಿ ಮಿನಿಟ್ಸ್ ಆಯಿತು ಅದು ಬಿಟ್ಟು ಹೀಗೇ ಆಯ್ತ ಆಯ್ತ ಪೂರ ದೇಡ್ ಘಂಟೆ ಆಯ್ತು ರೀ ಧೇಡ್ ಘಂಟೆ ಆಯಿತು ಇನ್ನು ನಮ್ಗೆ ಆರ್ಡ್ರೇ ತಂದ್ಕೊಡ್ಲಾಕ ತಯಾರಿಲ್ಲ ಎಲ್ಲಿ ನಮ್ಮ ಆರ್ಡ್ರ್ ಕ್ಯಾನ್ಸಲ್ ಆಯಿತೇನೋ ಅಂತ ಹಂಗೆ ಹಿಂಗೆ ಚಕ್ ಮಾಡತೆವು ಕ್ಯಾನ್ಸಲ್ ಆಗಿಲ್ಲ ಯುವರ್ ಆರ್ಡರ್ ಈಸ್ ಡಿಲೇಡ್ ಅಂತೊಂಟುತು ಡಿಲೇಡ್ ಆಯಿತಪ್ಪ ಠೀಕದ ಡಿಲೇಡ್ ಆಯ್ತಾಯಿರ್ತವ ಆರ್ಡರುಗಳೆಲ್ಲ ಒಪ್ಕೊತೆವು ಯಾಕಾಯಿತಪ್ಪಾ ಅದು ಇದೆಲ್ಲ ವಿಚಾರ್ಸ್ಲಕಂತಂದು ನೋಡತೆವು ಹ್ಞೂ ಅಪ್ಪ ಇದಕಾಗೆದವ ಅದ್ಕಾಗೇದ ಪೈಲೆಕಿ ನಮ್ಗೆ ಹಸು ಸಾವಗೆವು ರೀ ನಮ್ಮ ಕಾಲೇಜ್ದಾಗ ಭಿ ಊಟ ಸಿಕ್ಕಿಲ್ಲ ಅಲ್ಲಿ ಭಿ ಸಿಕ್ಕಿಲ್ಲ ಮುಂಜಾನೆ ಭಿ ನಾವು ಉಂಡು ಹೋಗಿಲ್ಲರಿ ಮುಂಜಾನೆ ಲೇಟ್ ಎದ್ದೆವು ಮುಂಜಾನೆ ಭಿ ನಮ್ಗೆ ಉಣ್ಣಲಾಕ ನಸೀಬಾಗಿಲ್ಲ ಅದ್ರ ಕಡೆದು ಕಾಲೇಜ್ಲಿಂದ ಜಲ್ದಿ ಬಂದು ಊಟ ಮಾಡೇರೆ ಅಂತ ಹಿಂಗ ನೋಡಟ್ರಾಗ ಇಲ್ಲಿ ಪೆಲೆಕೆ ಬಿರ್ಯಾನಿ ತರ್ಸಿದೇವೆರಿ ಅಲ್ಲಿಂದ ಹೇಳಿದಲ್ಲ ಬೇರೆನೇ ತೋಲು ಭಾರಿ ಸಿಕ್ತದಂತಂದು ಆ ಬಿರ್ಯಾನಿ ಉಂಬರಿ ಅಂತಂದು ತರಿಸಿದೆವು ಬಟ್ ಅಲ್ಲಿಂದ ಭಿ ಆರ್ಡರ್ ಡಿಲೇಡ್ ಅಂತೊಂಟುತು ಹೊರಗೆ ನೋಡ್ತೆವು ಹೊರಗೆ ಮಳೆ ಹೊಂಟಿಳೇನಿಲ್ಲ ಪೂರ ಛಂದ ಖಡಕ್ ಬಿಸಿಲದ ನಾವು ನೋಡೋರೆ ಅತ್ತಿಂದ ಇತ್ತಿಂದ ಏನು ಭಿ ಟ್ರಾಫಿಕ್ ಗೀರ್ಫಿಕ್ಕರ ಅಂತವೇನು ಭಿ ನಿರಲ್ಲು ಅಂತವು ಇಂತದ್ರಾಗ ಏನು ಆರ್ಡರ್ ಅಯ್ತು ಡಿಲೇ ಆಯಿತಪ್ಪಾ ಹೋಟೆಲ್ ಭಿ ಕೆ ಬಲಿಯದಾ ಮೊದ್ಲೀನು ಈಟು ಹಿಂಗೆ ಭಿ ಧೂರಿಲ್ಲಕಿ ಒಂದು ಪಂದ್ರ ಮಿನಿಟ್ದಾಗ ಬರಲ್ಲದು ಅಂದಾಪಲೆ ಅದ್ರಾಗ ಮತ್ತೆ ಹಂಗೆ ನೋಡಬೇಕಂತಂದ್ರ ಅರ್ಧ ಗಂಟೆ ಟೈಮ್ ತೋರ್ಸ್ತುರಿ ಅದ್ರಾಗ ಹಂಗೆ ನೋಡಬೇಕು ಯಪ್ಪಾ ಯಾಕೋ ಡಿಲೇಡ್ ಅಂತ ತೋರ್ಲತದಂತಂದು ವಿಚಾರ್ಸ್ಲಕ್ಕ ಅಂತಂದು ಫೋನ್ ಹಚ್ದೇವು ರೀ ಫೋನ್ ಹಚ್ತಿಕೆ ಅವ್ರು ಏನನ್ನಬೇಕು ಫೋನ್ ಎತ್ತಲ್ಲ ಹೊಂಟೆರಿ ಆಗ ನಾವು ಏನು ಮಾಡೇರಿ ಅಂತಂದು ಹಾಗೆ ನೋಡಿಕೊತ ಕುಂತೇವು ಇನ್ನು ಬರ್ತಾನ ಇನ್ನು ಬರ್ತಾನ ಹಂಗೆ ಹಿಂಗೆ ಮಾಡಿಕೊತಾ ಅರ್ಧ ಗಂಟೆ ಆಯ್ತುರೀ ಆಮೇಲೆ ಲಾಸ್ಟ್ಗೇ ಫೋನ್ ರಿಸೀವ್ ಮಾಡಿದುರು ಫೋನ್ ರಿಸೀವ್ ಮಾಡಿ ಮಾತಾಡಿದುರು ಇಲ್ಲ ಇಲ್ಲ ಹಿಂಗೆ ಹಿಂಗೆ ಅದ ಅದು ಅದು ಅಂತಂದು ತಂದ್ಕೊಟ್ಟುರಿ ಲಾಸ್ಟ್ಗೆ ಹೀಗೆಲ್ಲ ಆಗಟ್ರಾಗ ಒಮ್ಮೆಗೆ ಆಡಿಚ್ ಘಂಟೆ ಆಯ್ತು ರಿ ಆಡಿಚ್ ಘಂಟೆ ಆದ್ಮೇಲೆ ನಮ್ಗೆ ಅವ್ರು ಡೆಲಿವರಿ ಕೊಟ್ಟೂರ್ರಿ